ನಾನು ಒಂದು ಮೊಬ್ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಮೊಬೈಲನ್ನು ಆರ್ಡ್ರು ಮಾಡಿದ್ದೆ ಅದು ಐ ಫೋನ್ ಟ್ವೆಲ್ವ್ ಪ್ರೊ ಮ್ಯಾಕ್ಸ್ ಆಗಿತ್ತು ಅದು ಸ್ನೇಹಿತರು ಹೇಳಿದ್ದರು ಅದರಿಂದ ಆರ್ಡರ್ ಮಾಡಬೇಡ ಆದರೂ ನಾನು ಆರ್ಡ್ರು ಮಾಡಿದ್ದೆ ಯಾಕಂದರೆ ಇದು ನೋಡುವ ಅಂತ ಆಮೇಲೆ ಆ ಪ್ರಾಡಟ್ ಬಂದಾದ ಮೇಲೆ ಅದು ಬೆಸ್ಟ್ ರಿವ್ಯೂ ಕೊಡ್ತು ನನಗೆ ಮತ್ತು ಚೊಲೋ ಆಗಿತ್ತು ಅದರಲ್ಲಿ ಒಂದು ಗ್ರಾ ಗ್ಲಾಸ್ ಸ್ಕ್ರೀನ್ ಗಾರ್ಡ್ ಫ್ರೀ ಕೊಟ್ಟಿದ್ದರು ಮತ್ತು ಕವರ್ ಕೊಟ್ಟಿದ್ದರು ಅದೆಲ್ಲ ಚೊಲೋ ಇತ್ತು ಪ್ರಾಡಕ್ಟ್ ಎಲ್ಲ ಬೆಸ್ಟ್ ರಿವ್ಯೂ ಕೊಟ್ಟಿದ್ದೇನೆ ಮತ್ತು ಚೊಲೋ ಪ್ರಾಡಕ್ಟ್ ಆಗಿದ್ರಿಂದ ಮತ್ತು ಅದ್ರಲ್ಲಿ ರ್ಯಾಮೂ ಚೊಲೋ ಇತ್ತು ಮೊಬೈಲ್ ಫೋನಿದು ರ್ಯಾಮ್ ಮತ್ತು ಇದು ಏನು ಸ್ನ್ಯಾಪ್ ಡ್ಯಾಗನ್ ಸಿಕ್ಸ್ ಇತ್ತು ಇತ್ತು ಮತ್ತು ಚೊಲೋ ಇತ್ತು ಅದಕ್ಕಾಗಿ ನಾನು ಬೆಸ್ಟ್ ರಿ ಇದು ಕೊಟ್ಟೆ ಮತ್ತು ಅವ್ರು ನನಗೆ ಚೊಲೋ ಆಫರು ಕೊಟ್ಟಿದ್ದರು ಎಟ್ಲಿಸ್ಟ್ ಕಾಸ್ಟು ಕಮ್ಮಿ ಮಾಡಿದ್ದರು ಮತ್ತು ಇನ್ಕ್ಲೂಡಿಂಗ್ ಆಫ್ ಜಿ ಎಸ್ ಟಿನು ಜಿ ಎಸ್ ಟಿ ನಂಗೆ ಸ್ವಲ್ಪ ಕಮ್ಮಿ ಮಾಡಿ ಅದರಿಂದ ಮತ್ತು ಚೀಪೂ ಮಾಡಿಕೊಟ್ಟಿದ್ರು ಮಾ ಅದಕ್ಕೆ ಆಫರ್ ಇತ್ತು ಅವಾಗ ಅದಕ್ಕೆ ನಾನು ಆರ್ಡ್ರು ಮಾಡಿದ್ದೆ ಅದು ಚೊಲೋ ಫ್ಲಿಪ್ಕಾರ್ಟಿಂದ ಚೊಲೋ ಆಗಿ ಬಂದಿತ್ತು ನನಗೆ ಪೊಸಿಟಿವ್ ಎಕ್ಸ್ ಅಂದರೆ ಎಸ್ಪಿರಿಯೆನ್ಸ್ ನಂಗೆ ಅದು ಚೊಲೋ ಇತ್ತು ಫಸ್ಟ್ ಎಕ್ಸ್ಪೆರಿಮೆಂಟ್ ಇತ್ತು